ನನಗೆ ವಿದ್ಯುತ್ತಿನಿಂದಾಗಬಹುದಾದ ಅಪಾಯಗಳ ಅರಿವಿದೆ ಅವು ಯಾವುವು ಮತ್ತು ಅವುಗಳನ್ನು ಹೇಗೆ ತಪ್ಪಿಸಬಹುದು ಎಂದು ವಿವರಿಸುತ್ತೇನೆ ಉದಾಹರಣೆ ಯಾವುವೆಂದರೆ ಕರೆಂಟ್ ಶಾಕ್ ಹೊಡೆಯುವುದು ಮನೆಯಲ್ಲಿ ಶಾರ್ಟ್ ಸರ್ಕ್ಯುಟ್ ಆಗುವುದು ಅನಿರೀಕ್ಷಿತವಾಗಿ ಸ್ವಿಚ್ಚನ್ನು ಬಳಸುವಾಗ ತಣ್ಣಗಿನ ಕೈ ನೀರಿನಲ್ಲಿ ಮುಟ್ಟಿದಾಗ ಅದು ಶಾಕ್ ಹೊಡೆಯುವುದು ಮತ್ತು ಮಕ್ಕಳು ಶಾಲೆಗೆ ಹೋಗಬೇಕಾದರೆ ಆತುರದಲ್ಲಿ ಐರನ್ ಮಾಡುವಾಗ ಪ್ಲಗ್ ಸರಿಯಾಗಿ ಹಾಕದೆ ಹೈರನ್ ಹೈರನ್ ಬಾಕ್ಸು ವೈರ್ನಲ್ಲಿ ಏನಾದರೂ ಗ್ಯಾಪ್ ವೈರ್ ಕಾಣಿಸುತ್ತಿದ್ದರೆ ಅಲ್ಲಿ ಶಾಕ್ ಹೊಡೆಯುವುದು ಮತ್ತು ಮನೆಯಲ್ಲಿ ವಾಷಿಂಗ್ ಮಿಷೀನ್ ಫ್ರಿಜ್ ಸ್ಟೆಪ್ಲೈಜರ್ ಬಳಸದೇ ಇದ್ದರೆ ಆಗ ಕರೆಂಟ್ ಓಲ್ಟೇಜ್ ಜಾಸ್ತಿ ಆಗಿ ಶಾ ಶಾರ್ಟ್ ಸರ್ಕ್ಯುಟ್ ಆಗುವುದು ಮತ್ತು ಮೀಟರ್ ಹತ್ರ ಕೈ ಇದು ಹಾಕಿಲ್ಲಂದ್ರೆ ಗ್ರೌಂಡಿಂಗ್ ಆಗುವುದು ಈ ಥರ ಸಮಸ್ಯೆಗಳು ನನಗೆ ತಿಳಿದಿದೆ ಅದನ್ನು ಹೇಗೆ ತಪ್ಪಿಸಬಹುದು ಎಂದರೆ ಉದಾಹರಣೆ ನಾವು ಕರ ಇದು ವಿದ್ಯುತ್ನಲ್ಲಿ ಕೆಲಸ ಮಾಡುವಾಗ ಕಾಲಿಗೆ ಚಪ್ಪಲಿ ಬಳಸುವುದು ಹಲಗೆ ಮೇಲೆ ನಿಲ್ಲುವುದು ಸ್ಕ್ರೂ ಡೈವರ್ ಕಟ್ಟಿಂಗ್ ಪ್ಲೇಯರ್ ಮುಂತಾದವುಗಳನ್ನು ಬಳಸುವುದು ಮತ್ತು ಅದನ್ನು ಡೈರೆಕ್ಟ್ ಆ ಡೈರೆಕ್ಟ್ ಆಗಿ ಮುಟ್ಟದೆ ಅದಕ್ಕೆ ಕವರಿಂಗ್ ಆಗಿರೋವಂತಹ ಕಟ್ಟಿಂಗ್ ಪ್ಲೇಯರ್ ಆಗಲಿ ಸ್ಕ್ರೂ ಡ್ರೈವರ್ ಆಗಲಿ ಅಂತಹುದನ್ನು ಬಳಸುವುದು ಇದರಿಂದ ವಿದ್ಯುತ್ತಿನಿಂದ ಆಗುವ ಕೆಲವು ಸಮಸ್ಯೆಗಳನ್ನು ತಪ್ಪಿಸಬಹುದು ಮತ್ತು ಬಟ್ಟೆಯ ಹಾರಾಕುವಾಗ ಆ ಕಂಬಿಗಳನ್ನು ವೈರ್ ಇರುವ ಜಾಗದಲ್ಲಿ ಕಟ್ಟಿರಬಾರದು ಏಕೆಂದರೆ ವೈರ್ ಏನಾದರೂ ನಾವು ತಣ್ಣಗಿನ ಬಟ್ಟೆಗಳನ್ನು ಹಾರಾಕುವಾಗ ಅದಕ್ಕೆ ಟಚ್ ಆದರೆ ಹಾರಾಕುವಂಥವರಿಗೂ ಶೋ ಇದು ಶಾಕ್ ಹೊಡೆಯುವಂತಹ ಅವಕಾಶಗಳು ಹೆಚ್ಚಾಗಿರುತ್ತದೆ ಆದ್ದರಿಂದ ಬಟ್ಟೆಗಳನ್ನು ಬಟ್ಟೆಗಳು ಹಾರಿಸುವ ವೈರನ್ನು ಕಟ್ಟುವಾಗ ಸಹ ಮುಂಜಾಗ್ರತೆ ಕ್ರಮವಾಗಿ ಅದಕ್ಕೆ ವಿದ್ಯುತ್ ತಂತಿಗೆ ದೂರವಾಗಿ ಕಟ್ಟಬೇಕು ಮತ್ತು ಮಕ್ಕಳು ಆಟ ಆಡುವಾಗ ಆಟ ಆಡುವ ಜಾಗದಿಂದ ಎತ್ತರವಾಗಿ ಸ್ವಿಚ್ಚಗಳನ್ನು ಸ್ವಿಚ್ಗಳನ್ನು ಬಳಸಬೇಕು ಏಕೆಂದರೆ ಸಣ್ಣ ಮಕ್ಕಳು ಸ್ವಿಚ್ಚು ಮತ್ತೆ ಸ್ವಿಚ್ ಪ್ಲಗ್ ಹಾಕೋವಂಥ ಹೋಲ್ಗಳಲ್ಲಿ ಹೋಗಿ ಬೆರಳನ್ನು ಇಡ್ತಾರೆ ತಣ್ಣಗಿರೋ ನೀರು ಮುಟ್ಟಿರೋ ಬೆರಳನ್ನು ಸಹ ಇಡಬಹುದು ಆದ್ದರಿಂದ ಅಲ್ಲಿಂದ ದೂರದಲ್ಲಿ ಮೇಲುಗಡೆ ಹಾಕಿರಬೇಕು ಈ ರೀತಿಯು ಸಹ ತಪ್ಪಿಸಬಹುದು ಮತ್ತು ಕರೆಂಟ್ ವಿದ್ಯುತ್ ರಿಪೇರಿ ಮಾಡುವಾಗ ಕಾಲಿಗೆ ಅವಶ್ಯಕವಾಗಿ ಚಪ್ಪಲಿಯನ್ನು ಬಳಸತಕ್ಕದ್ದು ಅದರಿಂದ ಕರೆಂಟ್ ಶಾಕ್ ಹೊಡೆಯುವ ತಪ್ಪಿಸಬಹುದು ಶಾಕ್ ಹೊಡೆಯುವುದನ್ನು ಮತ್ತು ವಾಷಿಂಗ್ ಮೆಷೀನ್ ಟಿವಿ ಫ್ರಿಡ್ಜ್ ಮುಂತಾದವುಗಳಿಗೆ ಆದಷ್ಟು ಸ್ಟೇಪ್ಲೈಜರನ್ನು ಬಳಸಬೇಕು ಏಕೆಂದರೆ ಸ್ಟೇಪ್ಲೈಜರ್ ಬಳಸುವುದರಿಂದ ಶಾರ್ಟ್ ಸರ್ಕ್ಯುಟ್ ಆಗಲಿ ಇದು ವೋಲ್ಟೇಜ್ ಜಾಸ್ತಿ ಬಂದ ಬಂದಾಗ ಸ್ಟೇಪ್ಲೈಜರ್ ಇರುವುದರಿಂದ ಅದನ್ನು ಅವಾಯ್ಡ್ ಮಾಡುತ್ತದೆ ಆದ್ದರಿಂದ ಸ್ಟೇಪ್ಲೈಜರ್ ಬಳಸುವುದು ಉತ್ತಮ ಅದರಿಂದ ಟಿವಿಗೆ ಆಗಲಿ ಫ್ರಿಡ್ಜ್ಗೆ ಆಗಲಿ ವಾಷಿಂಗ್ ಮೆಷೀನಿಗೆ ಆಗಲಿ ಏನೂ ತೊಂದರೆ ಆಗೋದಿಲ್ಲ ಸ್ಟೇಪ್ಲೈಜರ್ ಅವಾಯ್ಡ್ ಮಾಡುತ್ತೆ ಮತ್ತು ಕಾಮನ್ ಆಗಿ ಇದು ಮೀಟರ್ ಬೋರ್ಡ್ನಲ್ಲಿ ವೈರು ಆಚೆ ಬರದಿರೋ ಇರೋ ಹಾಗೆ ನೋಡಿಕೊಂಡು ನೀಟಾಗಿ ಕವರ್ ಮಾಡಿರಬೇಕು ಅದು ಏನಾದ್ರು ಮಿಸ್ಟೇಕ್ ಆದರೂನು ವಿದ್ಯುತ್ತಿನಿಂದ ಅಪಾಯ ಆಗಬಹುದು ಮತ್ತು ಇನ್ಯಾವುದೆಂದರೆ ಮತ್ತೆ ಗೊ ವೈರ್ಗಳನ್ನ ನಾವು ಹೊರಗಡೆ ಬಳಸುವಾಗ ವಿದ್ಯುತ್ ತಂತಿಗಳನ್ನು ಬಳಸುವಾಗ ಪಕ್ಷಿಗಳಿಗೆ ಅಪಾಯವಾಗದಂತೆ ಪಕ್ಷಿಗಳಿಗೆ ಅಪಾಯ ಆಗದ ರೀತಿಯಲ್ಲಿ ವ ತಂತಿಗಳನ್ನು ಕವರಿಂಗ್ ಮಾಡಿ ಬಳಸಬೇಕು ಇಲ್ಲ ಅಂದರೆ ಪಕ್ಷಿಗಳಿಗೂ ಸಹ ಅಪಾಯವಾಗುತ್ತದೆ ಆದ್ದರಿಂದ ಅದನ್ನು ಬಳಸಬೇಕು ಇದ್ರಿಂದಲೂ ವಿದ್ಯುತ್ತಿನಿಂದಾಗುವಂತಹ ಅಪಾಯವನ್ನು ತಪ್ಪಿಸಬಹುದು ಆದಷ್ಟು ವಿದ್ಯುತ್ ಸ್ವಿಚಸ್ ಆಗಲಿ ಮತ್ತೆ ಮೀಟ್ರ್ ಆಗಲಿ ಮತ್ತೆ ಇನ್ನೊಂದು ವಿದ್ಯುತ್ತಿನಿಂದ ಆಗುವಂಥ ಅಪಾಯ ಆಗುವಂತಹಂಥದ್ದನ್ನೇ ನಾವು ಅವಾ ಎಂದಿಗೂ ದೂರ ಇರಬೇಕು ಮಕ್ಕಳು ಸಹ ದೂರ ಇಟ್ಟಿರಬೇಕು ಈ ರೀತಿ ಕೆಲವೊಂದನ್ನು ತಪ್ಪಿಸ್ಬಹುದಾಗಿದೆ ಮತ್ತು ಮನೆಯಲ್ಲಿ ಕರೆಂಟ್ ಸ್ಟವ್ ವಿದ್ಯುತ್ ಸ್ಟವ್ ಯೂಸ್ ಮಾಡ್ತೀರಿ ಆ ವಿದ್ಯುತ್ ಸ್ಟವ್ ಯೂಸ್ ಮಾಡೋವಾಗಲೂ ಸಹ ಮುನ್ನೆಚ್ಚರಿಕೆಯಿಂದ ಉಪಯೋಗಿಸ್ಕೋಬೇಕು ಏಕೆಂದರೆ ವಿದ್ಯುತ್ತಿನಲ್ಲಿ ಕೆಲಸ ಮಾಡೋವಾಗ ಅಕಸ್ ಬೈ ಮಿಸ್ಟೇಕ್ ಆಗಿ ವಿದ್ಯುತ್ ಸ್ಟವ್ ಮೇಲೆ ನೀರು ಬೀಳೋದು ಇನ್ನೊಂದು ಮತ್ತೊಂದು ಆಗುವಂಥ ಅವಕಾಶ ಇರುತ್ತೆ ಅದಕ್ಕೆ ಅದನ್ನು ಮಾಡುವಂಥೋರು ಸಹ ಕಾಲಿಗೆ ಚಪ್ಪಲಿಗಳನ್ನ ಧರಿಸಿ ಮಾಡಬೇಕು ಅದರಿಂದ ಸಹ ಅವಾಯ್ಡ್ ಮಾಡ್ಬೋದು ಕರೆಂಟ್ದು ಮತ್ತೆ ವಾಷಿಂಗ್ ಮೆಷೀನ್ ಹಾಕಬೇಕಾದ್ರೂ ಅಷ್ಟೇನೆ ವಾಷಿಂಗ್ ಮೆಷೀನ್ಗೆ ಹಾಕೋವಾಗ ನಾವು ಸಡನ್ ಆಗಿ ಬಟ್ಟೆಗಳೆಲ್ಲ ನೆನೆಸಿ ಇಟ್ಟಿರೋ ಬಟ್ಟೆಗಳನ್ನು ಹಾಗೇ ವಾಷಿಂಗ್ ಮೆಷೀನ್ಗೆ ಎತ್ತಿ ಹಾಕಿ ಅದೇ ಕೈಯ್ಯಲ್ಲಿ ಪ್ಲಗ್ ಹಾಕ್ತೀವಿ ಆ ಥರ ಹಾಕಬಾರ್ದು ಆ ರೀತಿ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಅದು ಯಾವುದೇ ನಾವು ಕರೆಂಟ್ ಹತ್ರ ಸ್ವಿಚಸ್ ಆಗಲಿ ಕರೆಂಟ್ನಾಗಲಿ ಮುಟ್ಬೇಕಾದರೆ ಫರ್ಸ್ಟು ಕೈನ ವಾ ನೀಟಾಗಿ ಒರೆಸ್ಕೊಂಡು ಆಮೇಲೆ ಅದನ್ನು ಮುಟ್ಟಬೇಕು ಇದರಿಂದ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಯಾವತ್ತೂ ಡೈರೆಕ್ಟ್ ಆಗಿ ವಿದ್ಯುತ್ತನ್ನು ಮುಟ್ಟಬಾರ್ದು ಡೈರೆಕ್ಟ್ ಆಗಿ ನಾವು ವಿದ್ಯುತ್ತನ್ನ ಮುಟ್ಟಿದ್ರೆ ನಮಗೆ ಅಪಾಯ ಆಗುತ್ತೆ ಇವಿಷ್ಟು ನನಗೆ ತಿಳಿದಿರೋವಂಥದ್ದು ಇವಿಷ್ಟು ಇದರಿಂದ ಅಪಾಯಗಳನ್ನು ತಪ್ಪಿಸಬಹುದು ನನಗೆ ವಿದ್ಯುತ್ತಿನಿಂದ ಆಗಬಹುದಾದ ಅಪಾಯಗಳ ಅರಿವು ಇಷ್ಟು ತಿಳಿದಿದೆ ಅದನ್ನು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ವಿವರಿಸಿದ್ದೇನೆ ಮತ್ತು ಅದನ್ನು ಹೇಗೆ ತಪ್ಪಿಸ್ಬೋದು ಅನ್ನೋದನ್ನು ಸಹ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟರ ಮಟ್ಟಿಗೆ ನಾನು ಹೇಳಿದ್ದೇನೆ ವಿದ್ಯುತ್ತಿಗಿಂತ ಮನೆಯಲ್ಲಿ ಮನೆಯವರಿಗೆ ಆಗಲಿ ಹೊರಗಡೆ ಇರೋರಿಗೆ ಆಗಲಿ ಪಕ್ಷಿಗಳಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಜಾಸ್ತಿ ವಿದ್ಯುತ್ತಿನಿಂದನೇ ತುಂಬ ಅಪಾಯ ಆಗ್ತಾಯಿದೆ ಆದ್ದರಿಂದ ವಿದ್ಯುತ್ತಿನಿಂದ ನಾವು ದೂರ ಇರೋದು ಆದಷ್ಟು ಒಳ್ಳೆಯದು ಇದು ತುಂಬ ಅಪಾಯ ಅಂತಂದರೆ ಎಷ್ಟೋ ಕಡೆ ಮಳೆ ಬಿದ್ದಾಗ ಹೊಲಗಳಲ್ಲಿ ಗದ್ದೆಗಳಲ್ಲಿ ವೈರು ಕೆಳಗಡೆ ಬಿದ್ದು ಪ್ರಾಣಿ ಪಕ್ಷಿ ಪ್ರಾಣಿಗಳು ಮನುಷ್ಯರು ಸಹ ಸತ್ತೋಗಿದ್ದಾರೆ ಕರೆಂಟ್ ಶಾಕಿಂದ ಆದಷ್ಟೂನು ಹೊಲಗಳು ಗದ್ದೆಗಳಲ್ಲೂ ಸಹ ಅಷ್ಟೇನೆ ಆಗಾಗ ವೈರ್ ನೋಡ್ಕೋಬೇಕು ಓಡಾಡ್ಬೇಕಾದರೆ ನೀರುಗಳಲ್ಲಿ ಗದ್ದೆಯಲ್ಲಿ ಮಳೆ ಬಿದ್ದಾಗ ನೋಡಿಕೊಂಡು ಓಡಾಡಬೇಕು ಮಳೆ ಬಿದ್ದಾಗ ಕಂಬಗಳನ್ನಾಗಲಿ ಕರೆಂಟ್ದು ಯಾವುದೇ ವಸ್ತುಗಳನ್ನಾಗಲಿ ಮುಟ್ಬಾರ್ದು ಜಾಸ್ತಿ ಮಳೆ ಬಿದ್ದಾಗ ಗೋಡೆಗಳಲ್ಲೂ ಸಹ ಶಾಕ್ ಹೊಡೆಯುತ್ತೆ ಅದೆಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೆದುಕೊಂಡು ಅವುಗಳಿಂದ ನಾವು ದೂರ ಇರಬೇಕು ಮಳೆ ಬಿದ್ದಾಗಲೇ ತುಂಬ ಜನಕ್ಕೆ ಶಾಕ್ ಹೊಡ್ದಿರೋವಂಥದ್ದು ಪ್ರಾಣಿಗಳು ಸತ್ತಿರೋವಂಥದ್ದು ನೀರಿನಲ್ಲಿ ವಿದ್ಯುತ್ ತಂತಿ ಬಿದ್ದು ತೀರಿಕೊಂಡಿರೋವಂಥದ್ದು ಎಲ್ಲ ತುಂಬ ಆಗಿದೆ ಆದ್ದರಿಂದ ಆದಷ್ಟೂ ಮಳೆ ಬಿದ್ದಿರೋವಂಥ ಟೈಮಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಇದಿಷ್ಟು ನನಗೆ ವಿದ್ಯುತ್ ಬಗ್ಗೆ ಗೊತ್ತಿರೋವಂಥ ವಿಷಯ ಧನ್ಯವಾದಗಳು